ಹಲೋ ಮೇಡಮ್ ಹೇಳಿ ಹಾಂ ನಮಸ್ತೆ ಮೇಡಮ್ ಹೇಳಿ ಹಾಂ ಮ್ಯಾಮ್ ಇದೆ ನಿಮಗೆ ಯಾವ ಥರ ಬುಕ್ ಬೇಕು

ಹಾಂ ಮ್ಯಾಮ್ ಇದ್ದಾವೆ ಬನ್ನಿ ಮ್ಯಾಮ್ ಹೌದಾ ಮ್ಯಾಮ್ ಅಂದರೆ ಅವತ್ತೂ ರಜೆ ಇತ್ತು ಅನಿಸುತ್ತೆ ಬನ್ನಿ ಮ್ಯಾಮ್ ನಿಮಗೆ ಯಾವ ಯಾವ ಜನ್ರಲ್ ಬುಕ್ಕು ಆಮೇಲೆ ಲೈಬ್ರೆರಿ ಯಾವ್ದಾದ್ರೂ ಬುಕ್ಕುಗಳೆಲ್ಲ ನಿಮ್ಗೆ ಓದೋ ಅಂಥವೇ ಇರ್ತವೆ ಮತ್ತು ಕತೆಗಳದ್ದು ಅವೆಲ್ಲ ಇರ್ತವೆ ಮ್ಯಾಮ್ ನಿಮ್ಗೆ ಯಾವ ಥರ ಬೇಕು ಹೌದಾ ಈಗ ಯಾವ್ದಾದ್ರು ಅಂದರೆ ಹುಡ್ಕಿ ಇಟ್ಟಿರ್ತೀನಿ

ಹ್ಞೂ ಮ್ಯಾಮ್ ಆಯಿತು ವಾಟ್ಸ್ಅಪ್ಪಿಗೆ ಸೆಂಡ್ ಮಾಡಿ ಅದೇ ಯಾವ ಥರ ಅಂತ ಹೇಳಿ ಆಂ ಎಷ್ಟು ಬೇಕಿತ್ತು ಹೌದಾ ಮ್ಯಾಮ್ ಆಮೇಲೆ ಇನ್ನೇನಾದರೂ ಬೇಕಾ ಇನ್ನೂ ಯಾವ್ದಾದರೂ ಹೌದಾ ಮ್ಯಾಮ್ ಎಷ್ಟು ಎಷ್ಟು ಬೇಕಿತ್ತು ಎಲ್ಲ ಮೂರು ಮೂರಾ ಇಲ್ಲ ಒಂದೊಂದು ಮೂರು ಮೂರಾ

ಹೌದಾ ಮ್ಯಾಮ್ ಆಮೇಲೆ ಇನ್ನು ಯಾವ್ದಾದರೂ ಬೇಕಾ ಈಗ ಇಂಗ್ಲೀಷಿಂದು ಕನ್ನಡ ಅವೆಲ್ಲ ಇದೆ ಹೌದಾ ಮ್ಯಾಮ್ ಇಂಗ್ಲೀಷ್ ಬೇಡ್ವಾ ಹೌದಾ ಮ್ಯಾಮ್ ಆಮೇಲೆ ನಿಮಗೆ ಯಾವ್ದು ಯಾವ್ದು ಇದೆ ಎಲ್ಲ ವಾಟ್ಸ್ಅಪ್ ಮಾಡ್ತೀನಿ ಹಾಂ ನಿಮ್ಮದು ವಾಟ್ಸ್ಅಪ್ ನಂಬರ್ ಕೊಡಿ ಎಲ್ಲ ಯಾವ್ದು ಯಾವ್ದು ಇದೆ ಪ್ರೈಸೆಲ್ಲ ವಾಟ್ಸ್ಅಪ್ ಮಾಡ್ತೀನಿ ಓಕೆ ಮ್ಯಾಮ್ ಸರಿ ಆಯಿತು ತ್ಯಾಂಕ್ ಯು